ನಮ್ಮ ಊರು ಉಡುಪಿ ಡಿಸ್ಟ್ರಿಕ್ ಕಾಪುವಿನ ಏರಿಯ ನಮ್ಮದು ಕಾಪು ಏರಿಯ ಉಂಟು ನಮ್ಮದು ಅರ್ಬನ್ ಏರಿಯ ಅಲ್ಲಿಗೆ ಕಾಪುಗೆ ಬರೋದಂತ ಹೇಳಿದ್ರೆ ಕಾಪುನಲ್ಲಿ ಈಗ ಲೈಟ್ ಔಸ್ ಉಂಟು ಪುಲ್ ಕಲ್ಲು ಏರಿಯ ಕ ಲೈಟ್ ಔಸ್ ಉಂಟು ಸಂಡೆ ಫುಲ್ ಇರ್ತದೆ ಟ್ರಾವೆಲಿಂಗ್ ಏರಿಯ ಇರ್ಬೋದು ಟೂರಿಸ್ಟ್ ಎಲ್ಲ ಬರ್ತಾರೆ ಮತ್ತೇ ತುಂಬ ಒಳ್ಳೆ ಏರಿಯ ಮತ್ತೇ ಉಡ್ಪಿಯಲ್ಲಿ ಮಠ ಮಠ ಟೆಂಪಲ್ಸ್ ಎಲ್ಲ ಉಂಟು ದೇವಸ್ಥಾನ ಒಳ್ಳೆ ಒಳ್ಳೆ ದೇವಸ್ಥಾನ ಉಂಟು ಉಡುಪಿ ವಿಝಿಟ್ ಮಾಡಿದರೆ ಉಡುಪಿ ಒಂದು ದೇವಸ್ಥಾನ ಸಿಟಿ ಎಂದು ಹೇಳ್ತಾರೆ ಅಷ್ಟು ಉಂಟು ಮಠ ಉಂಟು ನೋಡಲಿಕ್ಕೆ ಮಠಕ್ಕೆ ಹೋಗ್ಬೋದು ಇವಾಗಿದ್ದು ಮತ್ತೇ ಮತ್ತೆ ಕೆ ಇಲ್ಲಿ ಕೋಡಿ ಬೆಂಗ್ರೇ ಕೋಡಿ ಬೆಂಗ್ರೆ ಉಂಟು ಅಲ್ಲಿ ಹ್ಯಾಂಗಿಂಗ್ ಬ್ರಿಡ್ಜ್ ಎಲ್ಲ ನೋಡಲಿಕ್ಕೆ ಒಳ್ಳೆಯದಾಗ್ತದೆ ಮತ್ತೆ ಎಲ್ಲ ಅದು ನದಿ ಮತ್ತೆ ಕೋಡಿ ಬೆಂಗರೆ ಅಂದರೆ ಸಮುದ್ರ ಮತ್ತು ನದಿ ಒಟ್ಟಿಗೆ ಸೇರುವುದು ಸ್ಥಳ ಅಲ್ಲಿ ಸ್ಥಳ ಅದೂ ಬಂದರೆ ಹೈ ಹೈ ಟೈಡ್ನಲ್ಲಿ ಫುಲ್ ಆಗ್ತದೆ ಅದು ಹೈ ಟೈಡ್ನಲ್ಲಿ ಫುಲ್ ಆಗ್ತದೆ ಅದನ್ನ ನೋಡುವ ಒಂದು ಸ್ಥಳ ಅದು ನೋಡಲಿಕ್ಕೆ ಒಳ್ಳೆದಾಗ್ತದೆ ಬರ್ಬೋದು ಯಾರೂ ಚಂ ಮತ್ತೆ ಹ್ಯಾಂಗಿಂಗ್ ಬ್ರಿಡ್ಜ್ ಉಂಟು ಮತ್ತೇ ಎಲ್ಲ ನೋಡಲಿಕ್ಕೆ ಒಳ್ಳೆದು ಉಂಟು ಮತ್ತೆ ಇದೂ ಇಲ್ಲಿ ಮಲ್ಪೆ ಬೀಚ್ ತುಂಬ ಫೇಮಸ್ ಆಗ್ತಿದೆ ಮಲ್ ಮಲ್ಪೆ ಬೀಚ್ ಮಲ್ಪೆ ಬೀಚ್ಗೆ ತುಂಬ ಜನ ಬರ್ತಾರೆ ಎಲ್ಲ ಹೊರಗಿನಿಂದ ಬಸ್ಸಿನಲ್ಲಿ ಕಾರ್ನಲ್ಲಿ ಎಲ್ಲ ಬರ್ತಾರೆ ಫುಲ್ ಮಾರ್ಕೆಟಿಂಗ್ ಇರ್ತದೆ ಸ್ಕುಬಾ ಉಂಟು ಅಲ್ಲಿ ಮತ್ತೆ ಇದು ಉಂಟು ಹ್ಯಾಂಗ್ ಲ್ಯಾಡಿಂಗ್ ಮತ್ತೇ ಸ್ಕ್ಯಾಟಿಂಗ್ ಎಲ್ಲ ಉಂಟು ಮತ್ತೇ ಎಲ್ಲ ಮಾರ್ಕೆಟ್ ತುಂಬ ಮಾರ್ಕೆಟ್ ಇರ್ತದೆ ನೋಡಲಿಕ್ಕೆ ತುಂಬ ಒಳ್ಳೆದಾಗ್ತದೆ ನೋಡಲಿಕ್ಕೆ ಎಂಟಟೆನ್ಮೆಂಟ್ ತುಂಬ ಉಂಟಲ್ಲಿ ಎಂಟಟೆನ್ಮೆಂಟ್ ಹಾಕಿದ್ರೆ ತುಂಬ ಪ್ಲೇಸ್ ಅದು ಫೇಮಸ್ ಪ್ಲೇಸ್ ಒಂದು ಸಲ ವಿಝಿಟ್ ಮಾಡಲೇಬೇಕು ಮಲ್ಪೆಗೆ ಮತ್ತೆ ಎಲ್ಲ ಬೀಚ್ ಏರಿಯ ಅಲ್ಲ ಬೀಚ್ ಏರಿಯದಲ್ಲಿ ಕಾಪು ಬೀಚ್ ಸ ಫೇಮಸ್ ಉಂಟು ಲೈಟ್ ಔಸ್ ಲೌಟ್ ಲೈಟ್ ಔಸಿಂದ ಮೇಲೆ ಹೋಗಲಿಕ್ಕೆ ಆಗ್ತದೆ ಅಲ್ಲಿ ಮೇಲೆ ಹೋಗಿ ನೋಡ್ಬೋದು ಎಲ್ಲ ಎಲ್ಲ ಸೀನ್ಸ್ ಒಳ್ಳೆ ತ ಕಾಣ್ತದೆ ಮೇಲಿಂದ ಮತ್ತೆ ಈಗ ಪಡುಬಿದ್ರಿ ಒಂದು ಏರಿಯ ಉಂಟು ಪಡುಬಿದ್ರೆಯಲ್ಲಿ ಒಂದು ಬೀಚ್ ಮಾಡಿದ್ದಾರೆ ತುಂಬ ಬ್ಲೂ ಗೇಟ್ ಎಂತ ಅಂತ ಹೆಸ್ ಎಂತ ಹೆಸ್ರುಂಟು ಅದರದ್ದು ಸರಿ ನೆನಪಿಲ್ಲ ನನಗೀಗ ಒಂದು ನೋಡೋದು ನೋಡೋದು ದೃಶ್ಯ ಉಂಟು ನೋಡೋದು ದೃಶ್ಯ ಬಂದು ನೋಡಬೇಕು ಅಷ್ಟೂ ಇದು ಮಾಡಿದ್ದಾರೆ ಮತ್ತೆ ಮಂಗ್ಳೂರಿಗೆ ಹೋದ್ರೆ ಅದೇ ಟೌನ್ ಆಲು ಬತ್ತೇರಿ ಮತ್ತೇ ತಣ್ಣೀರ್ಬಾವಿ ತಣ್ಣೀರ್ಬಾವಿ ತುಂಬ ಒಳ್ಳೆಯದಿದೆ ಸ್ವಿಮ್ಮಿಂಗಿಗೆ ಎಲ್ಲ ಚಾನ್ಸ್ ಇರ್ತದೆ ಮತ್ತೆ ಕಾಪ್ನಲ್ಲಿ ಸ್ವಿಮ್ಮಿಂಗ್ ತುಂಬ ಒಳ್ಳೆಯದಿದೆ ಕಾಪ್ನಲ್ಲಿ ಕಾಪ್ ಸ್ವಿಮಿಂಗ್ ತುಂಬ ಒಳ್ಳೆಯದು ಅಲ್ಲಿ ಒಳ್ಳೆಯದಾಗ್ತದೆ ಅಲ್ಲೇ ಕ ಸ್ವಿಮ್ ಮಾಡುವುದಾದ್ರೆ ಕಾಪಿಗೆ ಬರಬೇಕು ಒಳ್ಳೆಯದುಂಟು ಮತ್ತೇ ಅಲ್ಲಿ ಮಲ್ಪೆಯಿಂದ ಮಲ್ಪೆ ಮಲ್ಪೆಯಿಂದ ಒಂದು ಐ ಲ್ಯಾಂಡ್ ಉಂಟು ಸೈಂಟ್ ಮ್ಯಾರೀಸ್ ಸೈಂಟ್ ಮ್ಯಾರೀಸ್ ಐ ಲ್ಯಾಂಡ್ ಉಂಟು ಆ ಐ ಲ್ಯಾಂಡಿಗೆ ಹೋಗಲಿಕ್ಕೆ ಅಲ್ಲಿಂದ ಬೋಟ್ನಲ್ಲಿ ಹೋಗಬೇಕು ಮಲ್ಪೆಯಿಂದ ಮತ್ತೆ ಐ ಲ್ಯಾಂಡ್ ಅಲ್ಲಿ ಬಿ ಬಿ ಏನು ಇಲ್ಲ ಒಂದು ಕಲ್ಲೂ ಕಲ್ಲುಂಟು ದೊಡ್ಡ ಮತ್ತೆ ಮರ ಮರ ಗಿಡ ಎಲ್ಲ ಉಂಟು ಮತ್ತೆ ಮಾರ್ಕೆಟ್ ಎಂದು ಎಂಥ ಇಲ್ಲ ಒಂದು ಸ್ಮಾಲ್ ಐ ಲ್ಯಾಂಡ್ ಒಂದು ಸ್ಮಾಲ್ ಐ ಲ್ಯಾಂಡ್ ಅದು ಬೋಟ್ನಲ್ಲಿ ಮಲ್ಪೆಯಿಂದ ಬೋಟ್ನಲ್ಲಿ ಹೋಗ್ಬೇಕು ಮಲ್ಪೆಯಿಂದ ಬೋಟ್ನಿಂದ ಹೋದರೆ ಅವರು ಒಂದು ಸರ್ಟನ್ ಅಮೌಂಟ್ ಉಂಟು ಅವ್ರದ್ದು ಅದು ಫೀ ಮಾಡಬೇಕು ಫೀ ಮಾಡಿ ಅವು ಬೆಳಗ್ಗೆ ಬಿಡ್ತಾರೆ ಒಂದು ಹತ್ತು ಗಂಟೆ ಹನ್ನೊಂದು ಗಂಟೆಗ್ ಬಿಡ್ತಾರೆ ಸಾಯಿಂಕಾಲ ಒಂದು ನಾಲ್ಕು ಗಂಟೆಗೆ ಬರ್ತಾರೆ ತೆಗೆದುಕೊಂಡು ನಾವು ವಾಪಸ್ಸು ತೆಗೆದುಕೊಂಡು ತೆಗೆದುಕೊಂಡು ಬರ್ತಾರೆ ಅದು ಒಂದು ಪಿಕ್ನಿಕ್ ಏರಿಯಾಗೆ ತುಂಬ ಸ್ಯೂಟೆಬಲ್ ಕಾಣ್ತದೆ ನನಗೆ ಎಲ್ಲ ಅಡುಗೆಯೆಲ್ಲ ಮಾಡಿ ಫುಡ್ ಎಲ್ಲ ಮಾಡಿ ಅದೂ ರೆಡಿ ಮಾಡಿ ಹೋಗಬೇಕು ಅಲ್ಲಿ ಹೋಗಿ ತಿನ್ನಲಿಕ್ಕೆ ಒಳ್ಳೆಯದಾಗ್ತದೆ ಓಪನ್ ಏರಿಯ ಅಲ್ಲ ಒಳ್ಳೆಯದಾಗ್ತದೆ ಮತ್ತೆ ಸ್ವಿಮಿಂಗ್ ಸಹ ಅಲ್ಲಿ ಸ್ವಲ್ಪ ಸೈಡ್ನಲ್ಲಿ ನೀರು ಒಂದು ಇದಾಗಿದೆ ನೀರು ಆಗಿದೆ ನೀರು ಉಂಟು ಆ ನೀರಿನಲ್ಲಿ ಸ್ವಿಮ್ಮಿಂಗ್ಗೆ ತುಂಬ ಒಳ್ಳೆಯದಾದ ಮಕ್ಕಳಿಗೆ ತುಂಬ ಒಳ್ಳೆಯದುಂಟು ಸ್ವಿಮ್ಮಿಂಗಿಗೆ ಸೈಡ್ನಲ್ಲಿ ಸ್ವಲ್ಪ ನೀರುಂಟು ಅಷ್ಟೆ ಒಳಗೆ ಬಂದದ್ದು ನೀರು ಒಳಗೆ ಹೈ ಟೈಡ್ನಲ್ಲಿ ಒಳಗೆ ಬರ್ತದೆ ನೀರು ಒಳಗೆ ಬಂದ ಮೇಲೆ ಅದರಲ್ಲಿ ಏನೂ ಡೇಂಜರ್ ಇಲ್ಲ ಮಕ್ಳಳು ಸಹ ಸ್ವಿಮಿಂಗ್ ಮಾಡಲಿಕ್ಕೆ ಒಳ್ಳೆದಾಗ್ತದೆ ಮತ್ತು ತುಂಬ ಒಳ್ಳೆಯದುಂಟು ಇಲ್ಲಾಂದಿಲ್ಲ ತುಂಬ ಒಳ್ಳೆಯದುಂಟು ಮತ್ತು ಇದೇ ಎಲ್ಲ ಏರಿಯ ದೇವಸ್ಥಾನ ದೇವಸ್ಥಾನ ಉಂಟು ಇಲ್ಲಿ ನೋಡಲಿಕ್ಕೆ ಮಾರ್ಕೆಟಿಂಗ್ ಉಂಟು ಎಲ್ಲ ಉಂಟು ಅಂಗಡಿ ಕಾಪುವಿನಲ್ಲಿ ತುಂಬ ಫೇಮಸ್ ಉಂಟು ಕಾಪು ಸಹ ಎಲ್ಲ ಒಳ್ಳೆದಾಗ್ತದೆ ಮತ್ತೇ ಮತ್ತೆ ಸ ಬತ್ತೇರಿ ಬ ಒಂದೂ ಟಿಪ್ಪು ಟಿಪ್ಪು ಪೋರ್ಟ್ ಉ ಟಿಪ್ಪು ಫೋರ್ಟ್ ಉಂಟು ಫೋರ್ಟ್ ಉಂಟು ಫೋರ್ಟ್ ನೋಡಿದರೆ ಮತ್ತೆ ಫಿಶಿಂಗ್ ಏರಿಯ ಉಂಟಲ್ಲ ಇದು ಮಲ್ಪೆದ್ದು ಕಾಪಿದ್ದು ಅದು ನೋಡೋದು ಒಂದು ದೃಶ್ಯ ಆಗಿದೆ ಫಿಶಿಂಗ್ ಏರಿಯ ನೆಟ್ ಫಿಶಿಂಗ್ ಸಹ ಉಂಟು ಫಿಶಿಂಗ್ ಉಂಟು ಎಲ್ಲ ಫಿಶಿಂಗ್ ಸಹ ಉಂಟು ಫಿಶಿಂಗ್ ನೋಡಲಿಕ್ಕೆ ಒಳ್ಳೆಯದಾಗ್ತದೆ ಫಿಶಿಂಗ್ ಮಾಡ್ಬೋದು ಫಿಶಿಂಗ್ ಮಾಡಲಿಕ್ಕೆ ಸಹ ಸೌಲಭ್ಯ ಸಹ ಉಂಟು